ಹಾಂ ನಮಸ್ತೆ ರೀ ಹಾಂ ಹೌದು ರೀ ನಾವೇ ನಿಮ್ಮ ಹೆಸರು

ಅದೇ ಅದೇ ಹೂವಿನ ಮಾಲೆ ನಮ್ಮದು ಹೂವಿನ ಅಂಗಡಿ ಇಟ್ಕೊಂಡು ಇದ್ದೀವಿ ನಾವು ನಿಮ್ಗೆ ಏನು ಬೇಕಾಗಿತ್ತು ಮೇಡಮ್ ಹೋ ಹೌದಾ ನಿಮಗೆ ನಮ್ಮ ಕಡೆ ಯಾವ ಯಾವ ಟೈಪ್ ಹೂವು ಇದ್ದಾವೆ ಅಂತ ಅಂದರೆ ಗುಲಾಬಿ ಹೂವು ಸಿಗುತ್ತೆ ಮಲ್ಲಿಗೆ ಸಿಗುತ್ತೆ ಸಂಪಿಗೆ ಸಿಗುತ್ತೆ ಸುಗಂಧಿ ಹೂವು ಅಂತ ಸಿಗ್ತಾರಲ್ಲ ಅದು ಸಿಗುತ್ತೆ ಮತ್ತೆ ಕಣಗಲೆ ಹೂವು ಅಂತಾರಲ್ಲ ಆ ಟೈಪ್ ಎಲ್ಲ ಸ್ಯಾ ಹೂಗಳು ಸಿಗ್ತವೆ ನಿಮಗೆ ಯಾವ ಯಾವ ಅಮೌಂಟಿಂದು ಹೂವು ಬೇಕಾಗಿತ್ತು ಅಂತ ಹೇಳಿದರೆ ಚೆನ್ನಾಗಿ ಇರೋದು ಹ್ಞೂ ಹೌದಾ ನಮ್ಮ ಕಡೆ ನಾವೂ ಈಗ ಮಲ್ಲಿಗೆ ಇವನ್ನೆಲ್ಲ ತಗೊಂಡ್ರೆ ಮಾರು ಗಟ್ಟಲೆ ಕಟ್ತೀವಿ ಕೊಡ್ತೀವಿ ಮೇಡಮ್ ಈಗ ನೀವು ಏನೂ ಬಿಡಿ ಹೂವು ಬೇಕಂತ ಅಂದರೆ ನಾವು ಕೆಜಿಗಟ್ಟಲೆ ಕೊಡ್ತೀವಿ ಇಷ್ಟು ಕೆಜಿಗೆ ಒಂದು ಕೆಜಿಗೆ ಅಂದರೆ ನೀವು ಎಕ್ಸಾಂಪಲ್ ಹೇಳಲಾ ಈ ಗುಲಾಬಿ ಒಂದು ಫಿಫ್ಟಿ ಗುಲಾಬಿ ತಗೊಂಡರೆ ಒಂದು ಕೆಜಿಗೆ ಎರ್ಡು ನೂರು ರೂಪಾಯಿ ಕೊಡ್ತೀವಿ ನಾವು ಹಾಂ ಮತ್ತೆ ನಿಮಗೆ ಯಾವ ಯಾವ ಟೈಪ್ ಹೂವು ಹೂವು ಎಷ್ಟು ಎಷ್ಟು ಕೆ ಜಿ ಬೇಕಾಗುತ್ತೆ ಹೇಳ್ತೀರಾ ಹಲೋ ಹೇಳಿರಿ

ಒಂದು ನಿಮಿಷ ನಾನು ನೋಟ್ ಮಾಡಿಕೊಳ್ಲಾ ನೋಟ್ ಮಾಡ್ಕೊಳ್ತೀನಿ ಹಾಂ ಹೇಳಿ ಹಾಂ ಮಲ್ಲಿಗೆ ಹತ್ತು ಕೆ ಜಿ ಹಾಂ ಚೆಂಡು ಹೂವಾ ಚೆಂಡು ಹೂವು ಹತ್ತು ಕೆ ಜಿ ಹಾಂ ಆರು ಕೆ ಜಿ ಕನಕಾಂಬರ ಹಾಂ ಮತ್ತು ಯಾವ ಹೂವ ಇದ್ದಾವೆ ಅಂತ ಅಂದರೆ ಮತ್ತು ಇದು ಸಿಗುತ್ತೆ ಕಾ ಮಲ್ಲಿಗೆ ಸಂಪಿಗೆ ಸಿಗುತ್ತೆ ನೋಡಿ ಸಂಪಿಗೆ ಸಿಗುತ್ತೆ ಮತ್ತೆ ಸುಗಂಧಿ ಹೂವು ಅಂತ ಅದು ಭಾರಿ ಅಂದರೆ ಚೆನ್ನಾಗಿ ಇರೋದು ಚಲೋ ಇರ್ತೈತಿ ರೀ ಮತ್ತು ಬಾಡೋದಿಲ್ಲ ಅದು ಲೇಟಾಗಿ ಬಾಡುತ್ತಾ ಹಾಂ ಓಕೆ ಮೇಡಮ್ ನಮ್ಮಲ್ಲಿ ಇದು ಅವೈಲೆಬಲ್ ಇದೆ ಆಯ್ತು ರೀ ಅದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಓಕೆನಾ ಹಾಂ ಟೋಟಲು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಮೇಡಮ್ ಅದು ಇಷ್ಟೆಲ್ಲ ಹೇಳಿದ್ರೂ ಓಕೆ ಮೇಡಮ್ ಕಡಿಮೆ ಅಂದರೆ ಒಂದು ಮೇಲುಗಡೆ ಅಲ್ಲಿ ಒಂದು ಟೂ ಹಂಡ್ರೆಡ್ ಬಿಡ್ತೀವಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಕೊಡ್ತೀರಾ ಹಾಂ ಮೂರು ಸಾವಿರ್ದ ಎರ್ಡು ನೂರು ಮೇಡಮ್ ಆಯಿತು ಹಾಂ ಮೇಡಮ್ ಮತ್ತೆ ನಮ್ಮ ಕಡೆಗೆ ನೀವು ಕ್ಯಾಶ್ ಕೊಡ್ತೆ ಅಂದರೆ ಕ್ಯಾಶ್ ಕೊಡಿ ಇಲ್ಲ ನಮ್ಮ ಹುಡ್ಗನ ಕಳ್ಸ್ತೀನಿ ನಾನು ಅಲ್ಲಿಗೆ ಇಲ್ಲ ನಿಮಗೆ ಕ್ಯಾಶ್ ಇನ್ನು ಡೆಲವರಿ ಕೊಡ್ತೀವಿ ನಾವು ಆದರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಮತ್ತೆ ನಮ್ಮ ಹುಡ್ಗನ ಕೊಟ್ಟು ಕಳ್ಸುತ್ತೆ ಅವ್ರ ಜೊತೆ ಫೋನ್ ಪೇನಾದರೂ ಮಾಡಿರಿ ಇಲ್ಲ ಅಂದರೆ ಕ್ಯಾಶ್ ಇನ್ ಹ್ಯಾಂಡ್ ಆದ್ರು ಕೊಡಿರಿ ಅಷ್ಟು ಮಾಡ್ತೀರಾ ಮೇಡಮ್ ಮತ್ತೆ ನಿಮಗೆ ಏನಾರು ಬೇಕಾಗಿತ್ತು ಅಂದರೆ ನೆಕ್ಸ್ಟ್ ಟೈಮ್ ನಮ್ಮ ಫೋನ್ ನಮ್ಮದೂ ಹೂವಿನ ಅಂಗಡಿಗೆ ಫೋನ್ ಮಾಡಿ ಆಯಿತಾ ಮತ್ತು ಮತ್ತು ಏನಾದ್ರು ಬೇಕಿದ್ದರೆ ಫೋನ್ ಮಾಡಿ ಮೇ

ಓಕೆ ಮೇಡಮ್ ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಓಕೆ ಮೇಡಮ್ ತ್ಯಾಂಕ್ ಯು ಓಕೆ ಮೇಡಮ್ ಕಳಿಸ್ತೀವಿ